ನಾನು ಯಾವುದ್ರಲ್ಲು ಜಾಸ್ತಿ ಹಾರ್ಡರ್ ಅಂತ ಮಾಡೊಲ್ಲ ಆದರೆ ಮೀಶೋವಲ್ಲಿ ಫಸ್ಟು ಮೊದಲನೇ ಬಾರಿಗೆ ಆರ್ಡ್ರ್ ಮಾಡಿದಾಗ ನಾನು ಬಳೆನ ಮಾಡಿದ್ದೆ ಅವು ಬಂದಾದಮೇಲೆ ನೋಡೋದಕ್ಕೂ ಫಸ್ಟಿಗೆ ಮೊಬೈಲಲ್ಲಿ ಚೆನ್ನಾಗೆ ಕಾಣಿಸ್ತಿತ್ತು ಅದಕ್ಕೆ ಹಾರ್ಡರ್ ಮಾಡಿದೆ ಅದು ಬಂದಾಗ ಕೂಡ ಆ ಬಳೆ ತುಂಬಾ ಚೆನ್ನಾಗಿದ್ವು ಹಾಗಾಗಿ ನನ್ನ ಮೊದಲನೆ ವಸ್ತು ತುಂಬಾ ಚೆನ್ನಾಗಿತ್ತು ಒಳ್ಳೆ ಅನ್ಭವ ಕೂಡ ಅದಾದಮೇಲೆ ಬಟ್ಟೆನ ಒಂದುಸಲ ಮಾಡಿದ್ದೆ ಅದೂ ತುಂಬಾ ಚೆನ್ನಾಗಿತ್ತು ನಾನು ನೋಡಿದಾಗ ಹೇಗಿತ್ತೊ ನಾನು ತಗೊಂಡಾಗ ಕೂಡ ಹಾಗೆ ಇತ್ತು ಹಾಗಾಗಿ ಕೆಟ್ಟ ಅನುಭವ ಏನು ಆಗಿಲ್ಲ ಎರಡು ತಗೊಂಡಾಗ ಕೂಡ ಒಳ್ಳೆ ಅನ್ಭವನೇ ಆಗಿದೆ ಹಾಗಾಗಿ ಕೆಟ್ಟ ಅನುಭವ ಅಂತ ಏನಿಲ್ಲ ಒಳ್ಳೆ ಅನುಭವನೆ ಮೊದಲನೆ ವಸ್ತು ಮೇಲೆ ಒಳ್ಳೆ ಅನ್ಭವನೇ ಆಗಿದೆ